ಅಯ್ಯೊ ಅಯ್ಯೋ ಬೆಂಗಳೂರಿಂದ ಬಂದಿದ್ದೀವಿ ನಿಮ್ಮ ನಂಬರ್ ಕೊಟ್ಟಿದ್ರು ಆ ನಂಬರ್ಗೆ ಬಂದಿದ್ದೀವಿ ನಾವು ಇದುಯಾವ ಪ್ಲೇಸ್ ಐತೆ ನೋಡಬೇಕು ಅದೆ ಕರ್ಕಂಡೋಗಿ ತೋರಿಸಿದ್ರೆ ನಾವು ನೋಡ್ತೀವಿ ಬೆಂಗಳೂರಿಂದ ಮೈಸೂರಿಗೆ ಬಂದು ಇಲ್ಲೇ ಇದ್ದಿರೇ ರೈಲ್ ವೇ ಟೇಷನ್ ತಾವ ಆ ಆಂ ಮೂರು ಜನ ನಾಲ್ಕು ಜನ ಇದ್ದೀವಿ ಹಾಂ ಆಗಲಿ ಮೇಡಮ್

ಹಾಂ ಸರಿ ಕಲಿಸ್ತಿಗ ಹಾಂ

ಹ್ಞೂ ಹಾಂ ಹಾಂ

ಹ್ಞೂ

ಸರಿ ಎರಡನ್ನು ನೋಡ್ಕೊಂಡು ಬರ್ತೀವಿ

ಸರಿ ನಿಮ್ಮ ಕೈಲೇ ಕೊಡ್ತೀನಿ ಹಾಂ ಹಾಂ

ಹಾಂ ಸರಿ ಬರ್ತೀವಿ ಬರ್ತೀವಿ ಮೇಡಮ್